ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಅಂದರೆ ಒಂದರಿಂದ ಏಳನೇ ತರಗತಿಯವರೆಗೆ ಸರಸ್ವತಿ ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ ಇಲ್ಲಿ ಮಾಡಿರುತ್ತೇನೆ ಹಾಗೂ ನನ್ನ ಪ್ರೌಢ ಶಿಕ್ಷಣವನ್ನು ಅಂದರೆ ಎಂಟರಿಂದ ಹತ್ತನೆಯ ತರಗತಿಯವರೆಗೆ ಕ್ರಿಶ್ಚನ್ ಹೈ ಸ್ಕೂಲ್ ಉಡುಪಿ ಇಲ್ಲಿ ಮಾಡಿರುತ್ತೇನೆ ನಂತರ ನನ್ನ ಪದವಿ ಪೂರ್ವ ಶಿಕ್ಷಣವನ್ನು ಅಂದರೆ ಹನ್ನೊಂದು ಮತ್ತು ಹನ್ನೆರಡನೆ ತರಗತಿ ವಿಜಯ ಕಾಲೇಜ್ ಮುಲ್ಕಿ ಇಲ್ಲಿ ಮಾಡಿರುತ್ತೇನೆ ಹಾಗೂ ನನ್ನ ಉನ್ನತ ವ್ಯಾಸಂಗಕ್ಕೆ ನಾನು ಸಿವಿಲ್ ಇಂಜಿನಿಯರಿಂಗನ್ನು ಶ್ರೀಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಂಟಕಲ್ ಇಲ್ಲಿ ನಾಲ್ಕು ವರ್ಷದ ಉನ್ನತ ವ್ಯಾಸಂಗ ಅಂದರೆ ಇಂಜಿನಿಯರಿಂಗನ್ನು ಮಾಡಿರುತ್ತೇನೆ ನಂತರ ನಾನು ಉದ್ಯೋಗವನ್ನು ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಉಡುಪಿ ಇಲ್ಲಿ ನಾನು ಸೈಟ್ ಇಂಜಿನಿಯರಾಗಿ ಎರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತೇನೆ ನಂತರ ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರಾಗಿ ರೋಹನ್ ಕೊರ್ಪೊರೇಷನ್ ಮಂಗಳೂರು ಇಲ್ಲಿ ಉದ್ಯೋಗವನ್ನು ಮಾಡಿರುತ್ತೇನೆ